ಏಳು ಅಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಹತ್ತು ಜನವರಿ ಎರಡು ಸಾವಿರ ಹದಿನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೊಂದು ಹದಿನಾರು ಮೇ ಎರಡು ಸಾವಿರದ ಇಪ್ಪತ್ತು ಹದಿನೆಂಟು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರು